ನಮ್ಮದು ಅಡುಗೆ ಮನ್ಯಾಗ ಅಡುಗೆ ಮಾಡೋಕೆ ಗ್ಯಾಸ್ ಸ್ಟೋವ್ ಅದ ಈ ಗ್ಯಾಸ್ ಸ್ಟೋವ್ದಿಂದ ಅಡುಗೆ ಜಲ್ದಿ ಮಾಡ್ಬೋದು ಮತ್ತು ಎಲೆಕ್ಟ್ರಿಕಲ್ ಕೆಟ್ಟಲು ಆಮೇಲೆ ಓ ಕೇಕು ಟೋಸ್ಟರು ಮಳಕುವು ಅನ್ನೋದು ಆಮೇಲೆ ಗೇದು ದೋಸೆ ಮಾಡ್ಲಾಕ್ಕ ಇಡ್ಲಿ ಮಾಡ್ಲಾಕ್ಕ ಇದೆಲ್ಲ ಮಿಕ್ಸರ್ ಯೂಸ್ ಆಯ್ತದ ಆಯ್ತೆನಾರ ಖಾರ ಎಲ್ಲ ಮಿಕ್ಸಿ ಹಾಕ್ಲಾಕ್ಕ ಮಿಕ್ಸರ್ ಯೂಸ್ ಮಾಡ್ತೆ ಮತ್ತು ಬ್ಲೆಂಡರು ಈ ಬ್ಲೆಂಡರ್ದಿಂದ ಎಗ್ ಬೀಟ್ಸ್ ಮಾಡ್ತೆ ಆಯಿತು ಕಾಫಿ ಮೇಕರ್ ಅದಾ ಆಮೇಲೆ ಡಿಶ್ ವಾಶರ್ ಅದಾ ಆಮೇಲೆ ಫ್ರಿಜ್ ಅದಾ ಈ ಫ್ರಿಜ್ನಾಗ ಎಲ್ಲ ಸಾಮಾನುಗಳು ತರಕಾರಿಗಳು ಹಣ್ಣುಗಳು ಎಲ್ಲ ಒಂದು ನಾಲ್ಕೈದು ದಿವಸ ಎಂಟೆಂಟು ದಿವ್ಸ ಸ್ಟೋರ್ ಮಾಡಾಕ ಯೂಸ್ ಆಯ್ತದ ಇದರಿಂದ ಭಾಳ ನಮಗೆ ಅಡುಗೆ ಮಾಡೋಕೆ ಭಾಳ ಉಪಯೋಗ ಅದಾ ಎಲ್ಲ ಟೈಮಿಗೆ ಸೇವ್ ಆಯ್ತದ ಅದು ಅಲ್ಲದೇ ಮತ್ತು ಜಲ್ ಜಲ್ದಿ ಅಡುಗೆ ಮಾಡಿಕೊಂಡು ಜಲ್ದಿ ಕೆಲ್ಸಕ್ಕೆ ಹೋಗೋದು ಇದರಿಂದೆಲ್ಲ ಸಮಯ ಭಾಳ ಉಪಯೋಗ ಆಯ್ತದ ಅದೂ ಅಲ್ಲದೇ ಎಲ್ಲ ಹೆಚ್ಚೆಚ್ಚಿಗಿನ ಅಡುಗೆ ಪರಿಕ್ರಮಗಳು ಏನು ಆಧುನಿಕ ಯುಗದಲ್ಲಿ ಜಾಸ್ತಿ ಜಾಸ್ತಿ ಉಂಟವ ಅದೆಲ್ಲ ನಾನು ಇನ್ನೂ ತರಿಸ್ಬೇಕಂತ ಪ್ಲ್ಯಾನ್ ಅದ ನನ್ನ ಹತ್ತಿರ ಆಯಿತು ಭಾಳ ಸಮಯ ಉಪಯೋಗ ಆಗಿ ನಮ್ಮದು ಸಮಯ ಉಳಿದು ಹೆಚ್ಚಿನ ಕೆಲಸ ಮಾಡ್ಕೊಳ್ಳಾಕ ಸಹಾಯ ಆಯ್ತದಂತ ಹೇಳೋಕೆ ಇಷ್ಟಪಡ್ತೀನಿ